ಚಿತ್ರಕಲೆಯಲ್ಲಿ ಯಾವುದೂ ಔಪಚಾರಿಕ ಶಿಕ್ಷಣ ಇಲ್ಲ ತರಬೇತಿ ಏನನ್ನೂ ಪಡೆದಿಲ್ಲ ಒಂದು ಹವ್ಯಾಸ ಸುಮ್ಮನೆ ಕೂತಿರುವಾಗ ಒಂದು ಬ್ರಷ್ಷನ್ನು ಹಿಡಿದು ಒಂದು ಹೂ ಬಿಡಿಸುವುದು ಒಂದು ಮರವನ್ನು ನೋಡಿದ್ರೆ ಅದನ್ನೇ ಬಿಡಿಸುವುದು ಬುದ್ಧನ ಚಿತ್ರ ಹಾಗೆ ಸುಮ್ಮನೆ ಚಿಕ್ಕ ಚಿಕ್ಕ ಚಿತ್ರಗಳನ್ನು ಬಿಡಿಸೋದ್ ಒಂದು ಹವ್ಯಾಸವಾಗಿಬಿಟ್ಟಿದೆ ಬೊಟಲ್ ಗಳಿಗೆ ಒಂದು ಚಿತ್ರವನ್ನು ಬಿಡಿಸುವುದು ಅದರಲ್ಲಿ ಚಿಟ್ಟೆಗಳನ್ನು ಬಿಡಿಸುವುದು ಒಂದು ಮರ ಗಿಡಗಳನ್ನು ಬಿಡಿಸುವುದು ಎಲೆಯನ್ನು ಬಿಡಿಸುವುದು ಇಂಥದ್ದು ಕೆಲವೊಮ್ಮೆ ನಮಗೆ ಒಂದು ಚಿತ್ರಕಲೆನ ನೋಡಿದಾಗ ಅನಿಸ್ತದೆ ಹೌದು ನಾವು ಇಂಥದ್ದೊಂದು ತರಬೇತಿಯನ್ನು ಏನಾದ್ರೂ ಪಡೆದಿದ್ದರೆ ನಾವು ಕೂಡ ಅಂತಹದ್ದೇ ಒಂದು ಚಿತ್ರವನ್ನು ಬಿಡಿಸಬಹುದಿತ್ತು ಯಾಕಂದರೆ ಕೆಲವು ಆಯಿಲ್ ಪೇಂಟಿಂಗ್ ಹಾಗೆಲ್ಲ ಒಂದು ವಿಚಿತ್ರವಾದ ಚಿತ್ರವನ್ನು ನೋಡಿದಾಗ ತುಂಬಾ ಖುಷಿ ಆಗ್ತದೆ ನಾವು ಅಂಥ ಚಿತ್ರವನ್ನು ಬಿಡಿಸಬೇಕಿತ್ತು ತರಬೇತಿಯನ್ನು ಪಡೆದಿದ್ರೆ ಬಿಡಿಸಬಹುದಿತ್ತೋ ಏನೋ ಅನ್ನೋದು ತಲೇಲಿ ಬರ್ತದೆ ಚಿತ್ರ ಒಂದು ಬಿಡಿಸೋದೊಂದು ಹವ್ಯಾಸ ಮಾತ್ರ ಹಾಗಂತ ಔಪಚಾರಿಕ ಶಿಕ್ಷಣ ಅಥವಾ ತರಬೇತಿ ಏನನ್ನೂ ಪಡೆದಿಲ್ಲ ಸುಮ್ಮನೆ ಹೀಗೆ ಕೂತಿರುವಾಗ ಸಮಯ ಇರುವಾಗ ಯಾವುದೇ ಕೆಲಸ ಇಲ್ಲ ನಮಗೆ ಬೇಜಾರು ಎನಿಸಿದಾಗ ಬ್ರಷ್ಷನ್ನು ಹಿಡಿದು ಚಿತ್ರ ಬಿಡಿಸುವುದು ತುಂಬಾ ಒಳ್ಳೆದು ಅನಿಸ್ತದೆ ಆ ಚಿತ್ರವನ್ನು ನೋಡಿದಾಗ ತುಂಬಾ ಖುಷಿಯಾಗ್ತದೆ ಹಾಂ ಈ ಚಿತ್ರವನ್ನು ನಾನು ಬಿಡಿಸಿದ್ದು ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ